ಸರ್ ನಮಸ್ತೆ ಸರ್ ಹೇಳಿ ಸರ್ ಸರ್ ಹೌದು ಸರ್ ಹೌದು ಹೂವು ಅಂಗಡಿನೇ ಹೇಳಿ ಸರ್ ನಮ್ಮ ಫ್ಲವರ್ ಮಾರ್ಟೇ ಸರ್ ನೀವು ಏನು ಒಕೇಶನ್ ಅಂತ ಹೇಳಿದ್ರೆ ನಾವು ಅದಕ್ಕೆ ಯಾವ ಹೂವ ಬೇಕಂತ ಹೇಳಿದ್ರೆ ನಮ್ಮ ಹತ್ರ ನಿಮಗೆ ಶಾಮಂತೆ ಸ್ಟಾರ್ಟ್ ಆಗ್ತದೆ ಈಗ ಸೀಸನ್ ಇದೆ ಶಾಮಂತ್ಗೆ ವೈಟ್ ಶಾಮಂತೆ ಯಲ್ಲೊ ಶಾಮಂತೆ ಇದೇ ಚೆಂಡು ಹೂವು ಎಷ್ಟು ಬೇಕೊ ಅಷ್ಟು ಸಿಗುತ್ತೆ ಬಟನ್ ರೋಸಿಂದ ಹಿಡ್ದು ಸ್ಟೆಮ್ ರೋಸ್ವರೆಗೂ ಅಂದರೆ ಬೊಕ್ಕೆಗೆ ಹಾಕೋ ರೋಸು ಆಮೇಲೆ ಬೊಕ್ಕೆ ಮಾಡೋಕ್ಕೆ ಜರ್ಬಾರ ಇದೆ ಇನ್ನು ಫಂಕ್ಷನ್ಸ್ಗಂದರೆ ಮಲ್ಲಿಗೆ ಕನಕಾಂಬ್ರ ಕಾಕಡ ಎಲ್ಲ ಸಿಗುತ್ತೆ ಸರ್ ನಮ್ಮ ಹತ್ರ ಸರ್ ನೀವು ಎಲ್ಲ ಥರದ್ದು ಸಿಗುತ್ತೆ ಸರ್ ಮದುವೆಯಿಂದ ಹಿಡಿದು ಫಸ್ಟ್ ನೈಟ್ವರೆಗೂ ಡೆತ್ತಿಗೆ ಕೂಡ ಸಿಗುತ್ತೆ ಸರ್ ಹಾಂ ಸರ್ ಇದೆ ನಿಮ್ಗೆ ಹೇಳಿದ್ನಲ್ಲ ನೀವು ಏನು ಫಂಕ್ಷನ್ ಅಂತ ಹೇಳಿದ್ರೆ ಅದ್ಕೇನು ಮಾಡ್ಬೋದು ನಾನೇ ನಿಮಗೆ ಹಾಂ ಸರ್ ಎಲ್ಲಿ ಸರ್ ಮದುವೆ ಸರ್ ಅಂದರೆ ಇದು ಮದುವೆ ಮನೇನಲ್ಲಲ್ಲ ಸರ್ ಚೌಟ್ರಿಲಲ್ಲ ಚೌಟ್ರಿನಲ್ಲಾ ಮನೇನಲ್ಲಾ ಸರ್ ಮದುವೆ ಇದು ಹಾಂ ಅಲ್ಲ ಇದನ್ಯಾಕೆ ಕೇಳ್ತೀನಿ ಅಂದರೆ ಚೌಲ್ಟ್ರಿ ಅಂದರೆ ಡೆಕೊರೇಷನ್ ಒಂಥರ ಮನೆ ಅಂತಾದರೆ ಡೆಕೊರೇಷನ್ ಒಂಥರ ಮಾಡ್ತೀವಿ ಅದಕ್ಕೆ ಸರ್ ಕೇಳಿದ್ದು ನಾನು ಅಷ್ಟೆ ಇನ್ನೇನು ತಪ್ಪು ತಿಳ್ಕೊಬೇಡಿ ಹಾಂ ಸರ್ ಮಾಡ್ಬೋದು ಸರ್ ಏನು ತೊಂದರೆಯಿಲ್ಲ ಮನೆ ಹತ್ತಿರ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಯಾಕಂದರೆ ಚೌಲ್ಟ್ರಿನಲ್ಲಾದರೆ ನಮಗೆ ರೆಡಿಮೇಡ್ ಸೆಟಪ್ ಇರುತ್ತಲ್ಲಿ ಗೋಡೆ ಗೀಡೆ ಎಲ್ಲ ಚೆನ್ನಾಗಿರ್ತದೆ ಅಲ್ಲಿ ದಾರ ಕಟ್ಟಕ್ಕೆಲ್ಲ ಇರ್ತದೆ ಮನೆ ಹತ್ರಾದ್ರೆ ಸ್ವಲ್ಪ ಕೆಲಸ ಜಾಸ್ತಿಯಾಗತ್ತೆ ಮಾಡ್ಕೊಡೋಣ ಹೇಳಿ ಸರ್ ನಿಮ್ಮ ಬಜೆಟ್ ಹೇಳಿದ್ರೆ ಆ ಬಜೆಟ್ಟಿಗೆ ಮಾಡೋಣ ಸರ್ ಈಗ ರಿಸೆಪ್ಷನ್ಗೆ ಧಾರೆಗೆ ಸರ್ ಸರ್ ಮಾಡ್ಕೊಡೋಣ ಸರ್ ಏನು ನಿಮಗೆ ಶಾಮಂತಿಗೆಯಲ್ಲೇ ಮಾಡಬೇಕಾ ಅಥ್ವಾ ಎಲ್ಲ ಮಿಕ್ಸಲ್ಲಿ ಮಾಡಬೇಕಾ ರೋಸ್ ಯೂಸ್ ಮಾಡಬೇಕಾ ನಿಮಗೆ ಯಾವ್ಯಾವ ಬೇಕಾದರೆ ನೀವು ಇದೇ ನಿಮ್ಮದು ವಾಟ್ಸಾಪ್ ನಂಬರ್ ಆದರೆ ನಾನು ನಿಮಗೆ ಎಲ್ಲ ಡಿಸೈನ್ಸ್ ಕಳಿಸ್ತೀನಿ ವಾಟ್ಸಾಪಲ್ಲಿ ನೀವು ನೋಡಿ ಫೈನಲೈಸ್ ಮಾಡಿ ಬೇಕಾದ್ರೆ ಬನ್ನಿ ನಮ್ಮ ಅಂಗಡಿ ಹತ್ತಿರ ನಾನು ಬೇಕಾದ್ರೆ ಬಂದರೆ ನಿಮ್ಮನ್ನ ಯಾವ್ದಾನ ಫಂಕ್ಷನ್ಗೆ ಕರ್ಕೊಂಡು ಹೋಗ್ತೀನಿ ನಾವು ಮಾಡಿರೋ ಡೆಕೋರೇಷನ್ ಲೈವಲ್ಲೇ ತೋರಿಸ್ತೀನಿ ನಿಮಗೆ ಅದು ತಕ್ಕನಾಗಿ ನೀವು ಯಾವುದು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ನಾನು ಮಾಡ್ಕೊಡ್ತೀನಿ ಸರ್ ಅದು

ಸಾರ್ ಮಾಡೋಣ ಸರ್ ನಾವು ಫಸ್ಟ್ ನೈಟ್ ಡೆಕೊರೇಷನಲ್ಲಿ ಎಕ್ಸ್ಪರ್ಟ್ ಸರ್ ಸರಿ ಸರ್ ಆಯಿತು ಮಾಡ್ಕೊಡೋಣ ಹಾಂ ಸರ್ ಮಾಡ್ಕೊಡೋಣ ಚೆನ್ನಾಗಿ ಮಾಡ್ಕೊಡ್ತಿನಿ ಮಾಡ್ಕೊಡ್ತೀವಿ ಸರ್ ಓಕೆ